ಏನಪ್ಪ ಅಂದರೆ ಇವತ್ತು ಶಿಕ್ಷಣಾನ ಯಾವ ರೀತಿ ಪೂರ್ಣಗೊಳಿಸಬೇಕು ಮತ್ತೆ ಎಷ್ಟರ ಮಟ್ಟಿಗೆ ಶಿಕ್ಷಣ ಬೇಕು ಇನ್ನು ನಮಗೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬೇಕು ಎಷ್ಟು ಬೇಡ ಅದರ ಬಗ್ಗೆ ಹೇಳಬೇಕು ಅನ್ನೋದಾದರೆ ಇವತ್ತು ನನ್ನ ಮಗ ಉದಾಹರಣೆ ಹೇಳಬೇಕು ಅಂದರೆ ನನ್ನ ಮಗ ಅವನಿಗೆ ನಾನು ಓದಿದ್ದಿಕ್ಕಿನ್ನ ಹೆಚ್ಚಿನ ರೀತಿಯಲ್ಲಿ ಓದಬೇಕು ಅನ್ನೋ ಒಂದು ಆಸೆ ಇರುತ್ತೆ ಉದಾಹರಣೆಗೆ ಹೇಳ್ತಾ ಇರೋದು ಈಗ ನಾನು ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀನಿ ಅನ್ನೋದಾದರೆ ಅವನಿಗೆ ಅದಕ್ಕಿನ್ನ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟು ಅಂದರೆ ನಮಗೆ ಕೆಲವೊಂದು ಓದುವಾಗ ಸೌಲಭ್ಯಗಳೇ ಇರ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಅಷ್ಟು ಸುಧಾರಿಸಿದೆ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಮಂಡಳಿ ಆಡಳಿತ ಮಂಡಳಿ ಇವತ್ತು ಅಷ್ಟು ಸುಧಾರಿಸ್ಕೊಂಡಿದೆ ಇವತ್ತಿನ ಕಾಲದಲ್ಲಿ ಆಯ್ಕೆ ಎಲ್ಲ ನಮ್ಮ ನಮ್ಮ ಕೈಗೆ ಬಿಟ್ಟಿದೆ ಅಂದರೆ ನಮ್ಮ ಒಂದು ಬುದ್ಧಿವಂತಿಕೆ ಮೇರೆಗೆ ನಾವು ಒಂದು ಶಿಕ್ಷಣವನ್ನು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ನಾವು ಮುಂದೆ ಬರ್ಬೋದು ಆದರೆ ಹಿಂದಿನ ಕಾಲದಲ್ಲಿ ಇಷ್ಟು ಅವಶ್ಯಕತೆ ಇಷ್ ಸ್ವಾರಿ ಇ ಇ ಇಷ್ಟು ಸೌಲಭ್ಯಗಳು ಇರಲಿಲ್ಲ ಈಗಿನ ಮಕ್ಕಳಿಗೆ ಎಲ್ಲಾ ರೀತಿ ಸೌಲಭ್ಯಗಳಿದ್ದಾವೆ ಪ್ರತಿಯೊಂದಕ್ಕೂ ಆಧುನಿಕತೆಗೆ ಏನೇನು ಬೇಕೋ ಎಲ್ಲ ರೀತಿಯಿಂದನು ಸೌಲಭ್ಯಗಳಿದಾವೆ ಉಚಿತವಾಗಿ ಸುಲಲಿತವಾಗಿ ಕೈಗೆಟುಕುವ ದರದಲ್ಲಿ ತುಂಬ ಈಸಿಯಾಗಿ ಸಿಗುವಂಥ ಶಿಕ್ಷಣವಾಗಿದೆ ಇವಾಗ ಹಾಗಾಗಿ ನಾನು ನನ್ನ ಮಗನಿಗೆ ಅತ್ಯುನ್ನತ ಮಟ್ಟವಾದಂಥ ಶಿಕ್ಷಣ ಕೊಡಲೇಬೇಕು ಅಂತ ನಿರ್ಧರಿಸಿದ್ದೇನೆ ಕೊಟ್ಟೇಕೊಡುವೆ ಸಹ ಹಾಗೇ ಇನ್ನೊಂದು ಹೇಳೋಕ್ಕೆ ಏನು ಬಯಸ್ತೀನಿ ಅಂದರೆ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಕಷ್ಟಗಳಿದ್ದಾವೆ ಇನ್ನೂ ಹೆಣ್ಣಿಗೆ ಸಮಾನತೆ ಬಾಯಿ ಮಾತಿನಲ್ಲಿ ಹೇಳ್ತಿದ್ದಾರೆ ಹೊರತು ಈ ಒಂದು ಸಮಾಜ ಹೆಣ್ಣಿಗೆ ಯಾವಾಗ ಹಿಂದಿನ ಕಾಲದಿಂದ ಬಂದಿದೆಯೋ ಆ ಮಾತುಗಳು ಆ ಒಂದು ನೋಟ ಆ ಒಂದು ಮಾನಸಿಕ ಹಿಂಸೆ ಕೊಡುವಂಥ ಮಾತುಗಳು ಅವು ಯಾವುವು ಇನ್ನು ಕಡಿಮೆ ಆಗಿಲ್ಲ ಅದಕ್ಕಿನ್ನೂ ಬಲಿಯಾಗಿರೋರು ಎಷ್ಟೊಂದು ಜನ ಇದ್ದಾರೆ ನಮ್ಮ ಹೆಣ್ಮಕ್ಕಳಿಗೆ ಇನ್ನೂ ಹೆಚ್ಚಿನದಾದಂಥ ಸೌಲಭ್ಯ ಸೌಕರ್ಯಗಳನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಈ ಶಿಕ್ಷಣ ಮಂಡಳಿಗೆ ಒಂದು ವಿನಂತಿ ಮಾಡ್ಕೋತೇನೆ ನಾವು ಎಷ್ಟೇ ಮುಂದುವರಿದಿದ್ದೀವಿ ಅಂದರೂನು ಹೆಣ್ಣುಮಕ್ಕಳಿಗೆ ಒಂದು ಊ ಏನಪ್ಪ ಅಂದರೆ ಹೆಣ್ಣುಮಕ್ಕಳು ಯಾವಾಗ ಮ ನಡುರಾತ್ರಿಯಲ್ಲಿ ಹೆಣ್ಮಕ್ಕಳು ಓಡಾಡ್ತಾರೆ ಸ್ವಾತಂತ್ರ್ಯ ಬಂತು ಅಂತಾರಲ್ಲ ಬರೀ ಬಾಯಿ ಮಾತ್ನಲ್ಲಿ ಅಷ್ಟೇನೆ ಆದರೆ ಹೆಣ್ಮಕ್ಕಳಿಗೆ ತುಂಬಾ ಪ್ರೊಟೆಕ್ಷನ್ನಲ್ಲಿ ನೋಡ್ಕೊಬೇಕು ಅವರು ಊರಿಂದ ತಂದೆ ತಾಯಿಯನ್ನೆಲ್ಲಾ ಬಿಟ್ಟು ಊರಿಂದ ಬಂದು ಊರಿಗೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಬಂದಿರ್ತಾರೆ ಅವರಿಗೆ ಅಂದರೆ ತುಂಬ ಕೇರ್ ಮಾಡೋಂಥ ಅಂತಹ ಒಂದು ವ ವ್ಯವಸ್ಥೆ ಬರಬೇಕು ಒಂದು ಹೆಣ್ಣು ಯಾರೇ ಆಗಿರಲಿ ಅವರ ಮನೆ ಹೆಣ್ಮಕ್ಕಳು ಆಗಲೇಬೇಕು ಅಂತೇನಿಲ್ಲ ಯಾವುದೇ ಹೆಣ್ಮಕ್ಕಳಾಗಲಿ ಒಬ್ಬರು ಹೆಣ್ಮಕ್ಕಳು ಓಡಾಡ್ತಿದ್ದಾರೆ ರಾತ್ರಿ ಹೊತ್ತು ಅಥವಾ ಶಿಕ್ಷಣಕ್ಕಾಗಿ ಟ್ಯೂಷನ್ಗೋ ಮತ್ತೊಂದೋ ಏನೋ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಥವಾ ಅವ್ರಿಗೆ ಆನ್ಲೈನ್ನಲ್ಲಿ ಟ್ಯೂಷನ್ ಸಿಗುತ್ತೆ ಇಲ್ಲಾಂತಲ್ಲ ಅದು ಆನ್ಲೈನ್ ಮುಖಾಂತರನಾದರೂ ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡಲಿ ಒಟ್ನಲ್ಲಿ ಏನಪ್ಪಾ ಅಂದರೆ ಹೆಣ್ಣಿಗೆ ಮೊದಲಿನ ಹಾಗೆ ಇನ್ನೂ ಸ್ಥಾನ ಅದೇ ರೀತಿ ಇದೆ ಇನ್ನು ಸಂಪೂರ್ಣವಾಗಿ ಹೆಣ್ಣು ಒಂದು ಗಂಡಿನ ಸಮಾನತೆ ಅಂತಾರೆ ಗಂಡಿಗೂ ಯಾವ ಗಂಡಿಗೂ ಕಮ್ಮಿ ಇಲ್ಲ ಅಂತಾರೇ ಅದು ಅವ್ರವರ ಮನೆಯವರು ಅವರಿಗೆ ಸಹಕಾರ ನೀಡೋದರ ಮೂಲಕ ಅದು ಹೆಣ್ಣಿಗೆ ಬಿಟ್ಟಿದ್ದು ಆದರೆ ಪ್ರತಿಯೊಂದು ಹೆಣ್ಣು ಗಂಡಿಗೆ ಸರಿಸಮನಾಗಿ ಇದ್ದಾಳೆ ಒಂದು ಕೈ ಜಾಸ್ತಿ ಇದ್ದಾಳೆ ಅವಳಿಗೆ ಸಂಪೂರ್ಣ ಸಹಕಾರ ನೀಡಿದರೆ ಜಗತ್ತಲ್ಲಿ ಏನ್ಬೇಕಾದರೂ ಸಾಧನೆ ಮಾಡಬಲ್ಲಳು ಹಾಗಾಗಿ ಸರ್ಕಾರ ಇನ್ನು ಹೆಣ್ಣುಮಕ್ಕಳಿಗೆ ಹೆಚ್ಚಿನದಾಗಿ ಪ್ರೊಟಕ್ಷನ್ ಮುಖಾಂತರ ಅವರಿಗೆ ಶಿಕ್ಷಣ ಕೊಟ್ಟರೆ ಇದು ಇನ್ನೂ ಒಳ್ಳೆಯದಾಗತ್ತೆ ಅನ್ನೋ ಅಭಿಪ್ರಾಯ ನಂದು